ಈ ನಮ್ಮ ಪ್ರದೇಶಗಳಲ್ಲಿ ಪ್ರವಾಸಿಗರು ಬರ್ತಾರಲ್ಲ ಅವ್ರನ್ನ ಗೈಡ್ ಮಾಡೋದಕ್ಕೆ ನಮ್ಮ ಪ್ರದೇಶದಲ್ಲಿ ಸುಮಾರು ಜನ ಇದ್ದಾರೆ ಅಂತನೇ ಹೇಳ್ಬೋದು ಮಧುಗಿರಿಯಲ್ಲಿ ಸುಮಾರು ಜನ ಇದ್ದಾರೆ ಮಧುಗಿರಿ ಏಕಶಿಲಾ ಬೆಟ್ಟವನ್ನು ತೋರಿಸೋದಕ್ಕೆ ಪ್ರವಾಸಿಗರು ಬಂದಾಗ ಪ್ರವಾಸಿಗರು ಕೇಳ್ತಾರೆ ಗೈಡ್ಗಳನ್ನ ತೋರ್ಸೋಕ್ಕೆ ಯಾವ್ಯಾವ ರೀತಿ ಏನೇನಾಗಿತ್ತು ಅಂತ ಆ ಗೈಡ್ಗಳು ಹೇಳಕ್ಕೆ ತುಂಬ ತುಂಬ ಜನಾನೇ ಇದ್ದಾರೆ ಅಂತನೇ ಹೇಳ್ಬೋದು ಅವರು ಕನ್ನಡ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಮಲಯಾಳಿ ಮಾತಾಡ್ತಾರೆ ಇಷ್ಟು ಭಾಷೇನ ಮಾತಾಡ್ತಾರೆ ಇಷ್ಟು ಭಾಷೆಗಳಿಂದ ಜನರು ತಮ್ಮ ಗೈಡ್ಗಳಿಂದ ಉತ್ತರವನ್ನ ಪಡಿತಾರೆ ಅಂತನೇ ಹೇಳ್ಬೋದು ಮತ್ತು ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಬಂದರೆ ಗೈಡ್ಗಳೇನು ಸಿಗೋದಿಲ್ಲ ಅಲ್ಲಿ ಗೈಡ್ಗಳೇನು ಬೇಕಾಗಿಲ್ಲ ಯಾಕಂದರೆ ಅಲ್ಲಿರುವಂತಹ ಭಕ್ತಾದಿಗಳೇ ಸಾ ಸಹಸ್ರಾರು ಜನಸಂಖ್ಯೆಯಲ್ಲಿದ್ದು ನೆರೆದಿದ್ದು ಆ ಸಹಸ್ರಾರು ಜನಸಂಖ್ಯೆ ಭಕ್ತಾದಿಗಳೇ ಸಹ ನಿಂತು ಲಕ್ಷ್ಮೀ ದೇವಸ್ಥಾನ ಅಮ್ಮನವ್ರಿದ್ರು ಅಂತನೇ ಹೇಳ್ತಾರೆ ಅಂತನೇ ಹೇಳ್ಬಹುದು